ಹಾಂ ಹೇಳಿ ನಮಸ್ತೆ ಹಾಂ ಹೇಳಿ ಹೌದು ಅದಕ್ಕೆ ಮೊದಲು ನಿಮ್ಮನ್ನು ಸೇರಿಸ್ತೇವೆ ಅನಂತ್ರ ವಾರ ವಾರ ಮೀಟಿಂಗ್ ಇರ್ತದೆ ಅದಕ್ಕೆ ಕಂಪಲ್ಸರಿ ಬರಬೇಕು ಅಂದರೆ ವಾರ ವಾರ ಉಳಿತಾಯ ಕಟ್ಲಿಕ್ಕೆ ಉಂಟು ಒಂದು ಐವತ್ತು ರೂಪಾಯಿ ಅನಂತರ ನಿಮಗೆ ಎಲ್ಲ ಸಾಲ ಎಲ್ಲ ಸಿಗ್ತದೆ ಮನೆ ಸಾಲ ಅಂದರೆ ವಾಹನ ಗಾಡಿಯೆಲ್ಲ ತೆಗಿಬೇಕಿದ್ದರೆ ಸಾಲ ಮತ್ತು ಮನೆಲೆಲ್ಲಾ ದನ ಹಾಗೆಲ್ಲ ಇದ್ದರೆ ಹೈನುಗಾರಿಕೆ ಎಲ್ಲ ಸಾಲ ಸಿಗ್ತದೆ ಕಟ್ಟುತ್ತೀರ ಕಡಿಮೆ ಕಟ್ಬೋದು ಒಂದು ನಲ್ವತ್ತು ರೂಪಾಯಿ ಹಾಗೆಲ್ಲ ಜಾಸ್ತಿ ಅಂದರೆ ಉಳಿತಾಯ ಏನು ಜಾಸ್ತಿ ಕಟ್ಟಲಿಕ್ಕೆ ಅಂದರೆ ಮಿನಿಮಮ್ ಐವತ್ತು ಇದಾದ್ರೆ ನಲ್ವತ್ತು ಐವತ್ತು ರೂಪಾಯಿಗೆ ಜಾಸ್ತಿ ಮತ್ತು ವಾರ ವಾರ ಮೀಟಿಂಗ್ ಉಂಟು ಹಾಂ ಶನಿವಾರ ಬರಲೇ ಬೇಕು ನೀವು ಕಂಪಲ್ಸರಿ ಒಂದು ಸಲ ತಪ್ಪಿಸಿದರೆ ಪರವಾಗಿಲ್ಲ ಆದರೆ ಅದು ಅದು ನಮ್ಮದು ಮೇಡಮ್ ಅಂದೆ ಇರ್ತಾರೆ ಇರ್ತಾರೆ ಅವರು ಬರೋವಾಗ ನೀವು ಕಂಪಲ್ಸರಿ ಬರಬೇಕು ಯಾಕಂದರೆ ಅವ್ರು ಲೋನದೆಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರಲ್ಲ ಹಾಗೆ ನೀವು ಇರಬೇಕು ನಿಮಗೆ ಎಂತಾದರೂ ಸಾಲ ತಗೊಳ್ಳಿಕ್ಕಿದ್ರೆ ಹಾಗೆ ಮತ್ತು ನಿಮಗೆ ಒಂದು ಲಕ್ಷ ಹಾಂ ಹಾಂ ಉಂಟು ನಿಮಗೆ ಅಂದರೆ ಮನೆಯೆಲ್ಲಾ ಕಟ್ಬೋದಲ್ಲ ಮನೆಯೆಲ್ಲ ಸರಿ ಮನೆ ರಿಪೇರಿ ಮಾಡ್ಬೋದಲ್ಲ

ಕಟ್ಟಿದ ಹಣವನ್ನು ವಾಪಾಸು ಕೊಡಲಿಕ್ಕಿಲ್ಲ ಅದು ಫುಲ್ಲು ಲೋನ್ ಹಾಂ ಅದಾಗಿ ಹೋಗ್ತದೆ ಕಟ್ಟು ಅಂದರೆ ನೀವು ಹಲೋ ಅದು ಹಾಗೆ ಮಿಡ್ಲಲ್ಲಿ ಬಿಡಲಿಕ್ಕಿಲ್ಲಅದು ಸಾಲಯೆಲ್ಲ ಪೂರ್ತಿಯಾಗಿ ಕಟ್ಟಬೇಕು ನೀವು

ಹಾಂ ವೆಲ್ಕಮ್